ಇಂದಿನ ಯುವ ಜನಾಂಗದಲ್ಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ ಯಾಕೆಂದರೆ ಎಲ್ಲ ಮಕ್ಕಳು ಚಿಕ್ಕವಾಗಿಂದಲೇ ಚೆನ್ನಾಗಿ ಓದಿ ಚೆನ್ನಾಗಿ ಅಂಕಗಳನ್ನು ಪಡೆಯುತ್ತಿದ್ದಾರೆ ಆದ್ದರಿಂದ ಇವಾಗ ಜನರಿಗೆ ತುಂಬ ತೊಂದರೆಯಾಗುತ್ತಿದೆ ಯಾಕೆಂದರೆ ಗೊರು ನಮ್ಮ ಗೌರ್ಮೆಂಟ್ ಸರ್ಕಾರವು ಇನ್ನು ಉದ್ಯೋಗಗಳನ್ನು ಕಡಿಮೆ ಬಿಡುತ್ತಿದ್ದಾರೆ ಮತ್ತು ಓದುವವರು ಜಾಸ್ತಿ ಇದ್ದಾರೆ ಓದಿದವರಿಗೆ ಉದ್ಯೋಗ ಸಿಗುತ್ತಿಲ್ಲ ಆದ್ದರಿಂದ ಅವರು ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಿದ್ದಾರೆ ಮನೆಗಳಲ್ಲಿ ತೊಂದರೆ ಇರುತ್ತದೆ ಓದಿರುವುದರಿಂದ ಲೋನ್ ಮತ್ತು ಮುಂತಾದ ಇವುಗಳನ್ನು ಪಡೆ ಪಡೆದುಕೊಂಡಿರುತ್ತಾರೆ ಅವುಗಳನ್ನು ಕಟ್ಟಲು ಸಾಧ್ಯವಾಗುತ್ತಿಲ್ಲ ಇವಾಗ ಹಂಗೇ ಇವಾಗ ಅವರು ಚೆನ್ನಾಗಿ ಓದಿರುವುದರಿಂದ ಅವರಿಗೆ ಎಲ್ಲೋ ಒಂದುಹತ್ರ ಕೆಲಸಕ್ಕೆ ಹೋಗಿ ಕಡಿಮೆ ಸಂಬಳಕ್ಕೆ ಮಾಡಲಾಗುತ್ತಿದ್ದಾರೆ ಆದ್ದರಿಂದ ಗೋರ್ಮೆಂಟ್ ಸರ್ಕಾರವು ನಮಗೆ ಇದು ಉದ್ಯೋಗಗಳನ್ನು ಬಿಟ್ಟರೆ ಅದೇ ಥರ ಚೆನ್ನಾಗಿ ಸೇರಿಕೊಂಡು ಮಾಡ್ಬೋದು ಕೆಲಸ ಇವಾಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತುಂಬ ಕಡಿಮೆ ಉದ್ಯೋಗಗಳಿದಾವೆ ಮತ್ತು ಗೌರಿಬಿದನೂರು ಮಂಚೇನಳ್ಳಿ ಇನ್ನು ಮುಂತಾದ ಪ್ರದೇಶಗಳಲ್ಲಿ ಈ ಥರ ಇದೆ ಉದ್ಯೋಗ ಸಮಸ್ಯೆ ಇದೆ ಅದೇ ಥರ ನೆಕ್ಷ್ಟು ನೀವು ಏನಾದರು ಸ್ವಲ್ಪ ಉದ್ಯೋಗಗಳನ್ನು ಜಾಸ್ತಿ ಬಿಟ್ಟರೆ ನಿರುದ್ಯೋಗ ಕ ಕ ಹೆಚ್ಚಾಗುತ್ತದೆ ಎಚ್ಚಾರಗುತ್ತಿರುವುದರಿಂದ ನೀವು ಜಾಸ್ತಿ ಉದ್ಯೋಗಗಳನ್ನು ಬಿಟ್ಟರೆ ಒಂದು ಸ್ವಲ್ಪ ನಿರುದ್ಯೋಗವನ್ನು ತಡೆಗಟ್ಟಲು ಸಾಧ್ಯವಾಗುತ್ತದೆ ಆದ್ದರಿಂದ ನೀವು ಒಂದು ಸ್ವಲ್ಪ ಉದ್ಯೋಗಗಳನ್ನು ಬಿಡಲು ಕೇಳಕೊಳ್ಳುತ್ತಿದ್ದೇನೆ ಈಗ ಕೆಲವರು ಉದ್ಯೋಗಗಳಿಲ್ಲದೇ ಬೇರೆ ಬೇರೆ ಕೆಲಸಕ್ಕೆ ಹೋಗಿ ತುಂಬ ಅನಾಹುತಗಳಾಗುತ್ತಿದೆ ಅದೇ ಥರ ಇವಾಗ ಸಿಮೆಂಟ್ ಕೆಲಸ ಮತ್ತು ತೋಟದ ಕೆಲಸ ಮತ್ತು ಬೇರೆ ಬೇರೆ ಸಣ್ಣಪುಟ್ಟ ಕಂಪ್ನಿಗಳಿಗೆ ಹೋಗಿ ಟ್ರಾವೆಲ್ಲಿಂಗ್ ಇದರಲ್ಲಿ ಆಕ್ಸಿಡೆಂಟ್ಸ್ ಆಗಿ ಮತ್ತು ಇನ್ನು ಏನೇನೋ ಆಗುತ್ತಿದ್ದಾವೆ ಆದ್ದರಿಂದ ಅವರು ಓದಿದ ತಕ್ಕಂತೆ ಅವರು ಹೋದರೆ ತುಂಬ ಅನುಕೂಲ ಆಗುತ್ತೆ ಎಂದು ನನ್ನ ಅಭಿಪ್ರಾಯ